ಮೊಬಲ್ ಯಿಂದ ಭಾಳ ಉಪಯೋಗ ಇದೆ ಮೊಬಲ್ ಇಂದರಿಂದ ಜನ್ರಿಗೆ ಕನೆಕ್ಟ್ ಮಾಡ್ಬೋದು ಯಾರಿಗನ್ನ ಇದು ಮಾಡ್ಕೋಬೋದು ಭಾಳ ಪಾಸಿಟಿವ್ ಭಾಳ ಇದ್ದಾವೆ ಅದರಿಂದ ಮೊಬಲಿಂದ ಯಾರನ್ನಾನ ಇಮ್ಡಿಯೆಟ್ಲಿ ಕನೆಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು ಒಂದು ಹದ್ನೈದು ಇಪ್ಪತ್ತು ವರ್ಷದ ಹಿಂದುಗಡೆ ನೋಡಿದರೆ ಯಾರಿಗೇನೆ ನಾವು ಮಾತಾಡಬೇಕೆಂದ್ರೆ ಭಾಳ ಕಷ್ಟವಿತ್ತು ಎಲ್ಲ ಪತ್ರಗಳ ಮುಖಾಂತ್ರವಾಗಿ ತಿಳಿಸಬೇಕಾಗಿತ್ತು ಇಲ್ಲ ವೋ ಇಲ್ಲಾಂದರೆ ಡೈರೆಕ್ಟಾಗಿ ಹೋಗಿ ತಿಳಿಸ್ಬೇಕಾಗಿತ್ತು ಒಂದು ಅಚಾತುರ್ಯ ತೊಂದರೆ ಒಂದು ಆಸ್ಪಿಟಲಾಗಲಿ ಭಾಳ ಹಿಂಸೆ ಆಗೋದು ಏನೋ ಒಂದು ಒಂದು ಒಳ್ಳೆ ಕಾರ್ಯವಾಗಲಿ ಒಂದು ಮದುವೆ ಮುಂಜಿಯಾಗಲಿ ಇವಾಗೇನಿಲ್ಲ ಇಮ್ಡಿಯೆಟ್ಲಿ ನಾವು ಒಂದು ಕಾಲ್ ಮಾಡಿದ್ದೇವೆಂದರೆ ಬಂದು ಇದಾಗ್ಬಿಡುತ್ತೆ ಎಲ್ಲ ಈ ಥರ ಭಾಳ ಅನುಕೂಲ ಆಯ್ತು ಮೊಬೈಲಿಂದ ಮೊಬೈಲ್ ಇದರಿಂದ ನನಗೆ ಅನುಭೋಗ ಅಂದರೆ ಮೊದಲು ನಾವು ಕೆಲಸ ಮಾಡಬೇಕೆಂದ್ರೆ ನಾವು ಒಂದು ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಿದ್ವಿ ಎಲೆಕ್ಟ್ರಿಕಲ್ ಇಂಜಿನಿಯರಾಗಿ ಇವಾಗ ಪ್ರೆಸೆಂಟ್ ಕೆಲಸ ಮಾಡ್ತಾಯಿದ್ದೆ ಮೊದಲೆಲ್ಲ ನಾವೆಲ್ಲ ಸೂಪ್ರೈಸರಾಗಿ ಕೆಲಸ ಮಾಡಿದೆ ಅವಾಗೆಲ್ಲ ವಾಕಿ ಟಾಕ್ ಅಂತ ಇರೋದು ಮೇಲೆ ನಾವು ಟೆಕ್ನಿಕಲ್ ನಾವು ವಿಂಡ್ ಫಾರ್ಮಲ್ಲಿ ಮೇಲೆ ಕೆಲಸ ಮಾಡಬೇಕಾದ್ರೆ ಮೇಲೆ ಇರೋನು ಮೇಲೆ ಕೆಳಗಿರೋನು ಕೆಳಗೆ ಅಲ್ಲಿ ಏನು ಕಾನೆಕ್ಟ್ ಕಾಂಟ್ಯಾಕ್ಟೆ ಮಾಡೋಕೆ ಆಗ್ತಿರಲಿಲ್ಲ ಆ ಪೊಸಿಷನ್ ಇತ್ತು ನಾವು ಕೆಳಗಡೆ ಬಂದೇನೆ ಅವರಿಗೆ ಇದು ಮಾಡ್ಕೋಬೇಕಾಗಿತ್ತು ಏನೋ ಒಂದು ಹೆವಿ ಏನೇ ತೊಂದರೆಯಾಗಿ ಮೆಟ್ರಿಯಲ್ ನಮ್ಮ ಕೈಯ್ಯಲ್ಲಿ ಆಗಲಿಲ್ಲ ಬಾ ಅಂತ ಹೇಳೋಕ್ಕೂ ಆಗ್ತಿರಲಿಲ್ಲ ಆ ಪೋಸಿಷನಿತ್ತು ಇವಾಗೇನಿಲ್ಲ ನಾವು ಫೋನ್ನಲ್ಲಿ ಇಮ್ಡಿಯೆಟ್ಲಿ ನಾವು ಮಾತಾಡಿಕೊಂಡು ಮಾತಾಡ್ಕೊಂಡು ಇದು ಮಾಡ್ಬೋದು ಅದಂತಲ್ಲ ಒಂದು ಒಂದು ಡ್ಯೂಟಿ ಮೊದಲೆಲ್ಲ ಒಂದು ನಾವು ಹೋಗಿದ್ದೇವೆಂದರೆ ಕೆಲಸಕ್ಕೆ ಮತ್ತೆ ರಿಟನ್ ಬರೋದು ಆ ಥರ ಇತ್ತು ಇವಾಗೇನಿಲ್ಲ ಎಲ್ಲಿದ್ದೀಯ ಏನಿದ್ದೀಯ ಅಂತೆಲ್ಲ ಕೇಳಿ ಇದು ಮಾಡ್ಬೋದು ವ್ಯಾಟ್ಸಪ್ಪು ಪೇಸ್ಬುಕ್ಕು ಇವಾಗ ವ್ಯಾಟ್ಸಪ್ನಲ್ಲಿ ಇಮ್ಡಿಯೆಟ್ಲಿ ಮೆಸೇಜ್ ಇವತ್ತು ನಾನೊಂದು ರಿಪೋರ್ಟ್ ಕಳಿಸಿದೆ ನಾವು ಇಲ್ಲಿ ಮಾಡಿರೋದನ್ನು ನಾವು ಫಾರಿನ್ನಿಗೆ ಕಳಿಸಿದೆ ಬರಿ ವ್ಯಾಟ್ಸಪ್ಪಲ್ಲೇ ಇದ್ಮಾಡಿದೆ ಅವರು ಭಾಳ ಇಂಪ್ರೂವ್ಮೆಂಟಿದೆ ಇವಾಗೆಲ್ಲ ನಾನು ಪ್ರಾಡಕ್ಟ್ವೊಂದು ಬಹಳ ಇದಾಯಿತು ಹಾಗಾಗಿ ಒಂದು ಪೋನ್ ಒಳ್ಳೆ ಅನುಕೂಲತೆಗಳ ಅನಾನು ಅನುಕೂಲತೆಗಳಿದ್ದಾವೆ ಮತ್ತೆ ಇದು ಪೇಸ್ಬುಕ್ಕು ಒಂದು ಫ್ರೆಂಡ್ಶಿಪ್ ಇದು ಮಾಡ್ಕೊಳ್ಳೋದು ಒಂದು ಇದು ಮಾಡ್ಕೊಳ್ಳೋದು ಭಾಳ ಅನುಕೂಲ ಇದೆ ಇದು ತಿರ್ಗ ಪೋನ್ ಪೇ ಗೂಗಲ್ ಪೇ ಇವೆಲ್ಲ ಭಾಳ ಮನುಷ್ಯನಿಗೆ ಭಾಳ ಮುಖ್ಯ ಮೊದಲೆಲ್ಲ ನಾವು ಇವತ್ತು ನಮ್ಮ ಫ್ರೆಂಡಿಗೆ ನಾನು ಒಂದು ಅಮೌಂಟ್ ಕಳಿಸಬೇಕಾಗಿತ್ತು ಇಮ್ಡಿಯೆಟ್ಲಿ ಕಳಿಸಿದೆ ನಾನು ಮೊದಲೆಲ್ಲ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ಬ್ಯಾಂಕಲ್ಲಿ ಹೋಗಿ ಚೆಕ್ ಲೀಫ್ ಬರೆದು ಕ್ಯೂ ಅಲ್ಲಿ ನಿತ್ಕೊಂಡು ಅವ್ರು ಟೋಕನ್ ಕೊಡೋರು ಆ ಟೋಕನ್ ತಗೊಂಡೋಗಿ ನಾವು ಸಬ್ಮಿಟ್ ಮಾಡಿ ದುಡ್ಡು ಬಿಡಿಸೋ ಅಷ್ಟೊತ್ತಿಗೆ ಮೂರು ಹವರ್ಸ್ ಆಗ್ಬಿಡೋದು ಈ ಥರ ಇದಿತ್ತು ಒಕೆ ಕಾರ್ಯಗಳಿಗೆ ಅದಕ್ಕೆ ಇದಕ್ಕೆ ಒಳ್ಳೇದಕ್ಕೆ ಏನು ಆಗ್ತಿರಲಿಲ್ಲ ಕಷ್ಟಕ್ಕೆ ಭಾಳ ಕಷ್ಟ ಆಗೋದು ಕಷ್ಟಕ್ಕೆಂದರೆ ಭಾಳ ಇದಾಗ್ಬಿಡೋದು ಹಾಸ್ಪಿಟಲ್ ಇದಕ್ಕೆ ಇವಾಗ ಆ ಥರ ಜೀವನ ಬೇಡ ಆ ಥರ ಇದಿಲ್ಲದಾಗ ಎಲ್ಲ ಭಾಳ ಇದಾಗೈತಿ ಇವಾಗೆಲ್ಲ ವಿಡಿಯೋ ಕಾಲ್ ನಾವು ಬೇರೆ ಊರ್ಗೆ ಹೋಗಿದ್ದೀವೆಂದರೆ ಬರಬೇಕ ಬರೋವರೆಗೂ ನಮ್ಮ ಮುಖ ನೋಡೋಕೆ ಆಗ್ತಿರಲಿಲ್ಲ ವಿಡಿಯೋ ಕಾಲಿಂದ ನಾವು ಡೈರಕ್ಟಾಗಿ ವಿಡಿಯೋ ಕಾಲ್ ಮಾತಾಡಿ ಮಖ ನೋಡ್ಕೋಬೋದು ಮಕ್ಕಳು ದೂರ ಹೋಗ್ತಿರ್ತಾರೆ ಬೆಂಗಳೂರು ಮುನ್ ಮುನ್ನೂರು ನಾನ್ನೂರು ಕಿಲೋಮೀಟ್ರ್ ದೂರ ಹೋಗಿ ಸ್ಟಡಿ ಮಾಡ್ತಿರ್ತಾರೆ ಅವರು ಹೆಂಗೆ ಮಾಡಿದೆ ಏನು ಎತ್ತ ಒಂದು ನಮಗೆ ಏನು ಗೊತ್ತಾಗ್ತಿರಲಿಲ್ಲ ಇವಾಗ ವಿಡಿಯೋ ಕಾಲ್ ಇರುತ್ತೆ ವಿಡಿಯೋ ಕಾಲ್ ಮುಖಾಂತರವಾಗಿ ಮಾತಾಡಬೋದು ಪೋನ್ ಪೇ ಪೋನಿನ ಮುಖಾಂತರವಾಗಿ ಮಾತಾಡಬೋದು ಅವ್ರಿಗೆ ಅಮೌಂಟ್ ಬೇಕೆಂದರೆ ಬಂದು ನಾವು ನಾನು ಒಂದು ಹಳ್ಳಿ ನಮ್ಮದು ನಾವು ಏನನ ನಮಗೆ ದುಡ್ಡು ಬೇಕೆಂದರೆ ನಾವು ಓದಬೇಕೆಂದ್ರೆ ದುಡ್ಡು ಬೇಕೆಂದರೆ ನಾವು ಬಸ್ಸಿಗೆ ಹೋಗಿ ಒಂದು ನಾಲ್ಕು ಐದು ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ನಮ್ಮ ಇವಾಗೇನಿಲ್ಲ ಮನೆಗೆ ನಾವು ಹೋಗಾದ್ಮೇಲೆ ಅರೆಂಜ್ ಮಾಡೋರು ಎರಡು ಮೂರು ದಿನ ಇದಾಗೋದು ಇವಾಗೇನಿಲ್ಲ ನಮಗೆ ದುಡ್ಡು ಬೇಕೆಂದರೆ ಇಮ್ಡಿಯೆಟ್ಲಿ ಫೋನ್ ಮಾಡುತ್ತಾರೆ ನಾವು ಇಲ್ಲಪ್ಪ ಇಷ್ಟು ದಿನ ಆಗುತ್ತೆ ಇಷ್ಟು ದಿನ ಆದಮೇಲೆ ನೀನು ಬಂದುಬಿಡು ಅಂತಂದೆಲ್ಲ ಇದು ಮಾಡ್ಬೋದು ಈ ಥರ ಅನುಕೂಲಗಳು ಇದ್ದ ಫೋನ್ನಿಂದ ಇದ್ದಾವೇ ಫೋನ್ನಿಂದ ತುಂಬ ಅನುಕೂಲ ಇದೆ ಬಹಳ ಅನುಕೂಲ ಐತೆ ತುಂಬ ಅಂದರೆ ತುಂಬ ತುಂ ಅನುಕೂಲ ಐತೆ ಇವಾಗ ಒಂದು ಗೂಗಲ್ ಪೇ ಗೂಗಲ್ ಪೇಯಿಂದ ನಾವು ಏನೇ ಒಬ್ರ ಇತಿಹಾಸನ ತಿಳ್ಕೋಬೇಕೆಂದರೆ ಇಮ್ಡಿಯೆಟ್ಲಿ ತಿಳ್ಕೋಬೋದು ಒಂದು ಪ್ರತಿಯೊಂದೂ ಪ್ರಪಂಚದ ಬಗ್ಗೆ ಜ್ಞಾನ ಪ್ರಪಂಚದ ಬಗ್ಗೆ ಒಂದು ಶರಣರ ಬಗ್ಗೆ ಒಂದು ಸಂಸ್ಕೃತಿ ಬಗ್ಗೆ ಒಂದು ಜ್ಞಾನ ಶಕ್ತಿ ಬಗ್ಗೆ ಅದನ್ನೆಲ್ಲ ನಾವು ತಿಳ್ಕೋಬೇಕೆಂದರೆ ನಾವು ಇಮ್ಡಿಯೆಟ್ಲಿ ಇದು ಮಾಡ್ಬೋದು ಗೂಗಲ್ನಲ್ಲಿ ಸರ್ಚ್ ಮಾಡಿದ್ದೇವೆಂದರೆ ಬರುವ ಒಂದು ಸ್ಪೆಲ್ಲಿಂಗಾಗಲಿ ಒಂದು ಇತಿಹಾಸವಾಗಲಿ ಪ್ರತಿಯೊಂದನ್ನೂ ನಾವು ಗೂಗಲ್ಲಾಗೆ ಸರ್ಚ್ ಮಾಡೋನು ನಾನು ಭಾಳ ಒಂದು ನಾನು ಗೂಗಲಲ್ಲಿ ಸರ್ಚ್ ಮಾಡಿಯೇ ನಾನು ತಿಳಿದ್ಕೊಂಡಿರೋದು ಫೋನ್ನಿಂದ ಇಷ್ಟು ಅನುಕೂಲಗಳು ಇದ್ದಾವೆ ನಾವು ಮೊದಲೆಲ್ಲ ಒಂದು ಪೋಟೋ ತೆಗೀಬೇಕೆಂದ್ರೆ ಡೈರೆಕ್ಟಾಗಿ ಪೋಟೋ ಇದಕ್ಕೆ ಹೋಗಿ ಇದು ಮಾಡಬೇಕಾಗಿತ್ತು ಇವಾಗ ನಾವು ಪೋಟೋ ನಾವೇ ಮೊಬೈಲಲ್ಲಿ ತಗೊಂಡು ಸ್ಕ್ಯಾನು ಒಂದು ರಿಪೋರ್ಟ್ ಏನಾನ ಬೇರೆಯವ್ರಿಗೆ ಕಳಿಸ್ಬೇಕೆಂತಂದ್ರೆ ವರದಿ ಒಪ್ಪಿಸಬೇಕೆಂದ್ರೆ ನಾವು ಡೈರೆಕ್ಟಾಗಿ ಹೋಗಬೇಕು ಇಲ್ಲ ಕೊರಿಯರ್ ಮಾಡಬೇಕು ಕೊರಿಯರ್ ಕೂಡ ಇಲ್ಲ ಪೋಸ್ಟ್ ಆಫೀಸ್ ಪೋಸ್ಟ್ ಆಫೀಸ್ಗೆ ಹಾಕಬೇಕು ಇವಾಗೇನಿಲ್ಲ ಸ್ಕ್ಯಾನ್ ಮಾಡಿ ಇಮ್ಡಿಯೆಟ್ಲಿ ನಾವು ರಿಪೋರ್ಟ್ ವ್ಯಾಟ್ಸಾಪ್ಗೆ ಹಾಕಿದ್ದೀವೆಂದರೆ ಮೇಲ್ಗೆ ಆಗಲಿ ವ್ಯಾಟ್ಸಾಪ್ ಇಮ್ಡಿಯೆಟ್ಲಿ ವ್ಯಾಟ್ಸಾಪ್ಗೆ ಹಾಕಿದ್ದೀವಿ ಅಂದರೆ ಗೊತ್ತಾಗಿಬಿಡುತ್ತೆ ಮೇಲೆ ಇರೋರಿಗೆ ಇದೊಂದು ಭಾಳ ಅನುಕೂಲ ಇದೊಂದು ಪ್ರಾಡಕ್ಟ್ಯಿಂದ ಇದೈತೆ ಧನ್ಯವಾದಗಳು ನಮಸ್ಕಾರ